ಹಾಂ ಹಾಂ ನಾನು ಇತ್ತೀಚೆಗೆ ನಾನು ಕರ್ನಾಟಕದವನು ಇಲ್ಲಿಂದ ನಾನು ಮಹಾರಾಷ್ಟ್ರಕ್ಕೆ ನಾನು ಹೋಗಿದ್ದೆ ಟ್ರಿಪ್ಪಿಗೆ ಹೋಗಿದ್ದೆ ಮೀನ್ಸ್ ಪ್ರವಾಸಕ್ಕೋಗಿದ್ದೆ ನಾನು ಮಹಾರಾಷ್ಟ್ರಕ್ಕೆ ಸೊ ಅಲ್ಲಿ ಹೋದಾಗ ಏನಾಗಿದೆ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ನಾನು ಪ್ರಯಾಣ ಎದಕ್ಕೆ ಮಾಡಿದೆನಂತಂದ್ರೆ ಅಲ್ಲಿ ಕೆಲವೊಂದಷ್ಟು ನಾವು ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಸೊ ಅವೆಲ್ಲ ನೋಡಬೇಕು ಅಂತಂದು ನಾನು ಹೋಗಿದ್ದೆ ನಾನು ಸೊ ಅಲ್ಲಿ ನಾನು ನೋಡಬೇಕು ಅಂದ್ಕೊಂಡಿದ್ದು ಪ್ರೇಕ್ಷಣೀಯ ಸ್ಥಳಗಳು ಅಂತ ಅಂದ್ರೆ ಅಲ್ಲಿ ರಾಷ್ಟ್ರಕೂಟರ ಕಾಲದ್ದು ದೇವಾಲಯಗಳಿದ್ದಾವೆ ಅಜಂತಾ ಗುಹೆಗಳಿದ್ದಾವೆ ಮತ್ತು ಎಲ್ಲೋರ ಟೆಂಪಲ್ಸ್ ಎಲ್ಲೋರ ಕೇವ್ಸ್ ಇದ್ದಾವೆ ಗುಹೆಗಳಿದ್ದಾವೆ ಹಾಂ ನೆಕ್ಸ್ಟು ಪ್ರಸಿದ್ಧ ಅಂತ ಅಂದ್ರೆ ರಾಷ್ಟ್ರಕೂಟರ ಒಂದನೇ ಕೃಷ್ಣ ಕಟ್ಟಿಸಿದಂತಹ ಎಲ್ಲೋರ ಕೈಲಾಸನಾಥ ದೇವಸ್ಥಾನ ಇದೆ ಸೊ ಕೈಲಾಸನಾಥ ದೇವಸ್ಥಾನ ಇದೆ ಅಲ್ಲ ಅದು ನಮ್ಮ ಭಾರತದಲ್ಲಿ ಅನ್ನೋದಕ್ಕಿಂತ ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಶೇಷವಾದದ್ದು ಯಾಕಂತ ಅಂದ್ರೆ ಅದು ನೆಲದ ಮೇಲುಗಡೆ ಇಲ್ಲ ನೆಲದ ಕೆಳಗಡೆ ಇದೆ ಸೊ ನಾವು ಅಂಥ ಒಂದು ವಿಶಿಷ್ಟವಾದ ದೇವಸ್ಥಾನವನ್ನು ನೋಡಿ ನೋಡಬೇಕಂತಂದು ನಾನು ಪ್ರಯಾಣ ಮಾಡಿದ್ದೆ ಮಹಾರಾಷ್ಟ್ರಕ್ಕೆ ಸೊ ಅದಂತ ಅಂದ್ರೆ ಅಲ್ಲಿ ಹೋದಾಗ ನನಗೆ ನನ್ನ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ಯಾವ ರೀತಿ ಅದನ್ನು ಕೆತ್ತನೆ ಮಾಡಿದರು ಸೊ ಅದನ್ನು ತಿಳ್ಕೊಳ್ಬೇಕಾಗಿತ್ತು ಸೊ ಅದ್ಯಾವ ರೀತಿ ಟೆಕ್ನಾಲಾಜಿನ ಯಾವ ರೀತಿ ತಾಂತ್ರಿಕತೆನ ತಂತ್ರಜ್ಞಾನವನ್ನು ಯೂಸ್ ಮಾಡಿದರು ಸೊ ಅದನ್ನು ನಾವು ನೋಡ್ಬೇಕಂತಂದು ಹೋಗಿದ್ದೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಅಲ್ಲಿ ರಾಷ್ಟ್ರಕೂಟರ ಬಗ್ಗೆ ಸೊ ಅವ್ರ ಆಡಳಿತ ಹೆಂಗಿತ್ತು ಸೊ ಅವ್ರು ಯಾವ ರೀತಿ ಆಡಳಿತ ಮಾಡಿದರು ಜನ ಪರವಾಗಿ ಆಡಳಿತ ಇತ್ತು ಅಥವಾ ಅವರು ಜನರ ವಿರುದ್ಧವಾಗಿ ಆಡಳಿತ ಮಾಡಿದರು ಯಾವ ರೀತಿಯ ಆಡಳಿತ ಮಾಡಿದರು ಸೊ ರಾಜಮನೆತನದ ಬಗ್ಗೆ ತಿಳ್ಕೊಳ್ಬೇಕಂತಂದು ಭಾಳ ಆಸೆ ಇತ್ತು ಸೊ ಆ ಒಂದು ಉದ್ದೇಶದಿಂದ ಏನು ಮಾಡಿದ್ದೆ ನಾನು ಮಹಾರಾಷ್ಟ್ರಕ್ಕೆ ಪ್ರಯಾಣ ಮಾಡಿದ್ದೆ ನೆಕ್ಸ್ಟ್ ಮತ್ತೆ ನಾನು ಅಲ್ಲಿಂದ ಮಹಾರಾಷ್ಟ್ರದಲ್ಲಿ ಅಲ್ಲಿ ಕೈಲಾಸನಾಥ ದೇವಸ್ಥಾನ ಎಲ್ಲ ನೋಡಿಕೊಂಡು ಸೊ ಅದ್ರ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನನಗೆ ಆ ಕೈಲಾಸನಾಥ ದೇವಸ್ಥಾನ ಯಾಕಂತ ಅಂದ್ರೆ ಅದರ ವಾಸ್ತುಶಿಲ್ಪ ಆ ರೀತಿ ಇದೆ ಸೊ ಕೈಲಾಸನಾಥ ದೇವಸ್ಥಾನ ಅದು ಕೃಷ್ಣನ ದೇವಸ್ಥಾನ ಆಗಿತ್ತು ಸೊ ಅದನ್ನು ರಾಷ್ಟ್ರಕೂಟರದ್ದು ಕಾಲದಲ್ಲಿ ಅದನ್ನು ನಿರ್ಮಾಣ ಆಗಿತ್ತು ಸೊ ನಾನು ಕೈಲಾಸನಾಥ ದೇವಸ್ಥಾನ ನೋಡಿಕೊಂಡು ನಾನು ಬಾಂಬೆಗೆ ಹೋಗಿದ್ದೆ ಆ್ಯಂಡ್ ನೆಕ್ಸ್ಟ್ ಬಾಂಬೆ ಅಂದರೆ ಅದೇ ಮುಂಬೈ ಅಂತ ಕರಿತೀವಲ್ವ ಸೊ ಮುಂಬೈಗೆ ಹೋಗಿದ್ದೆ ಸೊ ಅಲ್ಲಿ ನನ್ನ ಉದ್ಧೇಶ ಏನಾಗಿತ್ತು ಅಂತ ಅಂದ್ರೆ ಕೆಲವೊಂದಿಷ್ಟು ಮುಂಬೈನಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಸೊ ಅವನ್ನೆಲ್ಲ ನೋಡಬೇಕು ಮತ್ತು ಮುಂಬೈನಲ್ಲಿ ಏನು ಅಂತ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳು ತುಂಬ ಇದ್ದಾವೆ ಸೊ ನೋಡಬೇಕಂತ ಹೋಗಿದ್ದೆ ತಾಜ್ ಹೋಟೆಲಿದೆ ಮುಂಬೈಯಲ್ಲಿ ತಾಜ್ ಹೋಟೆಲು ಗೇಟ್ ವೇ ಆಫ್ ಇಂಡಿಯಾ ಇದೆ ಸೊ ಇವೆಲ್ಲವನ್ನೂ ನೋಡಬೇಕು ಮತ್ತು ಮುಂಬೈನಲ್ಲಿ ನಾವು ಸುತ್ತಾಡಬೇಕು ನಾವು ನೈಟು ರಾತ್ರಿ ಹೊತ್ತಲ್ಲಿ ಮುಂಬೈ ನಗರದಲ್ಲಿ ನಾವು ಸುತ್ತಾಡಬೇಕು ಸೊ ಅಲ್ಲಿ ದೀಪಾಲಂಕಾರ ಮಾಡಿರ್ತಾರಲ್ಲ ಸೊ ಯಾವ ರೀತಿ ಮಾಡಿರ್ತಾರೆ ಅವೆಲ್ಲ ನೋಡ್ಬೇಕಂತಂದು ನಂಗೆ ತುಂಬ ಆಸೆ ಇತ್ತು ಸೊ ಅದು ಒಂದು ಉದ್ದೇಶ ಇಟ್ಕೊಂಡು ನಾನು ಹೋಗಿದ್ದೆ ಸೊ ಆ ಉದ್ದೇಶ ನನಗೆ ತುಂಬ ನೆರವೇರಿದೆ ಅದೆಲ್ಲ ನನಗೆ ಭಾಳ ಖುಷಿ ಆಯಿತು ಅದರಿಂದ ಸೊ ಅಲ್ಲಿಂದ ಮತ್ತೆ ಬರಬೇಕಾದ್ರೆ ನಾನು ಮುಂಬ ಮುಂಬೈಯಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಏನಂತ ಅಂದ್ರೆ ಅಂಬೋಲಿ ಘಾಟ್ ಅಂತ ಒಂದೇನದು ಪ್ರೇಕ್ಷಣೀಯ ಸ್ಥಳ ಇದೆ ಅಂಬೋಲಿ ಘಾಟು ಸೊ ಅದೇನಾಗಿರುತ್ತಂತ ಅಂದ್ರೆ ವಾಟರ್ ಫಾಲ್ಸ್ ಆಗಿದೆ ಸೊ ಆ ಅಂಬೋಲಿ ಘಾಟ್ಸ್ ವಾಟರ್ ಫಾಲ್ಸ್ ಮೀನ್ಸ್ ಜಲಪಾತ ಸೊ ಆ ಜಲಪಾತ ಏನಿದೆ ಅಲ್ಲ ಅದು ತುಂಬ ವಿಶಿಷ್ಟವಾಗಿದೆ ಅದು ಭಾಳ ಸುಂದರವಾಗಿದೆ ಸೊ ಅದನ್ನೆಲ್ಲ ನೋಡಿ ಭಾಳಷ್ಟು ಖುಷಿ ಆಗ್ತಿತ್ತು ನನಗ ಸೊ ನಮ್ಗೆ ಖುಷಿ ನೀರಲ್ಲಿ ಆಟ ಆಡಿದ್ವಿ ಮತ್ತೆ ನಾವೆಲ್ಲ ಫ್ರೆಂಡ್ಸ್ ಸರ್ಕಲ್ಲೆಲ್ಲ ಹೋಗಿದ್ದೆವಲ್ಲ ನಾವು ಅದನ್ನು ನೋಡಿಕೊಂಡು ನಾವು ತುಂಬ ತುಂಬ ಖುಷಿಪಟ್ವಿ ಸೊ ನಾವೆಲ್ಲ ನೀರಲ್ಲಿ ಆಟ ಆಡಿ ಸೊ ಕೆಲವೊಂದಿಷ್ಟು ಜನಕ್ಕೆ ನೆಗಡಿ ಆಯಿತು ಶೀತ ಆಯಿತು ಸೊ ಕೆಲವೊಂದಿಷ್ಟು ಜನ ಅದನ್ನು ಕೆಲವೊಂದಿಷ್ಟು ಜನ ಅದರಿಂದ ತೊಂದ್ರೆಯೂ ಪಟ್ಟರು ಸೊ ಜ್ವರ ಬಂತು ಸೊ ಈ ರೀತಿ ತೊಂದರೆಗಳು ಆಗ್ತಿರ್ತವೆ ಬಟ್ ನಾವೇನು ಆವಾಗಂತ ಅಂದ್ರೆ ನಾವು ಒಂದು ಉದ್ದೇಶ ಇರುತ್ತಲ್ಲ ನಾವು ಖುಷಿ ಪಡಬೇಕು ನಾವು ಬೇರೆ ಬೇರೆ ನಮ್ಮ ಸುತ್ತ ಮುತ್ತಲಿನ ವಾತಾವರಣ ಯಾವ ರೀತಿ ಐತಿ ಸೊ ಅದನ್ನೆಲ್ಲ ನೋಡಿ ನಾವು ಖುಷಿ ಪಡ್ಬೇಕಲ್ಲ ಸೊ ಅದು ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ ಹೋಗಿದ್ದೆ ನಾನು ಅಲ್ಲಿ ಸೊ ಅದರಿಂದ ನನಗೆ ತುಂಬ ಹೆಲ್ಪಾಯ್ತದು ನಾವು ಸ್ಥಳೀಯರಾಗಿ ಇದ್ಕೊಂಡು ಬೇರೆ ಬೇರೆ ನಮ್ಮ ದೇಶ್ದಲ್ಲಿ ಯಾವ ರೀತಿ ಸಂಸ್ಕೃತಿ ಐತಿ ಕಲೆ ಐತಿ ಮತ್ತು ನಾವು ನಮ್ಮ ದೇಶದ ವಾಸ್ತುಶಿಲ್ಪ ಯಾವ ರೀತಿ ಐತೆ ನಮ್ಮ ದೇಶದಲ್ಲಿ ನೋಡಬೇಕಂತ ನಿಸರ್ಗ ದತ್ತವಾದ ಪ್ರೇಕ್ಷಣೀಯ ಸ್ಥಳಗಳು ಯಾವ್ದಿದ್ದಾವೆ ಅವನ್ನೆಲ್ಲ ತಿಳ್ಕೊಳ್ಬೇಕು ದೇಶ ಓದಿ ನೋಡು ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅಂತಂದು ಹಿಂದಿನ ಕಾಲ್ದಲ್ಲಿ ದೊಡ್ಡೋರು ಹೇಳಿದ್ದಾರೆ ಸೊ ಆ ರೀತಿ ನಾವೇನು ಮಾಡಿದ್ವಿ ಅಂತ ಅಂದ್ರೆ ದೇಶವನ್ನು ಸುತ್ತೋಕ್ಕೋಗಿದ್ವಿ ಸೊ ಅದು ಭಾಳ ನನಗಿಷ್ಟ ಆಯಿತು ಸೊ ಮತ್ತು ನಾವು ಇಲ್ಲಿಂದೇನಂತಂದ್ರೆ ಬೇರೆ ಕಡೆ ಅಂತ ಅಂದ್ರೆ ಗುಜರಾತಿಗೆ ಹೋಗಿದ್ವಿ ಸೊ ಗುಜರಾತಿಗೆ ಎದಕ್ಕೆ ಹೋಗಿದ್ದೋ ಅಂತ ಅಂದ್ರೆ ಅಲ್ಲಿ ನರೇಂದ್ರ ಮೋಡಿಯಮ್ ಸ್ಟೇಡಿಯಮ್ ನೋಡೋಕ್ಕೋಗಿದ್ವಿ ನಾವು ಕ್ರಿಕೆಟ್ ಮ್ಯಾಚ್ದು ಅಲ್ಲಿ ಕ್ರಿಕೆಟು ಮ್ಯಾಚ್ ನೋಡೋಕ್ಕೋಗಿದ್ವಿ ನಾವೆಲ್ಲ ನರೇಂದ್ರ ಮೋದಿ ಸ್ಟೇಡಿಯಮ್ಗೆ ಸೊ ನರೇಂದ್ರ ಮೋದಿ ಸ್ಟೇಡಿಯಮ್ಮು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಕ್ರಿಕೆಟ್ ಸ್ಟೇಡಿಯಮ್ ಆಗಿದೆ ಅದು ಈ ಇತ್ತೀಚಿನ ದಿನಗಳಲ್ಲಿ ಹಾಗೆ ನಾವು ನರೇಂದ್ರ ಮೋದಿ ಸ್ಟೇಡಿಯಮ್ ನೋಡಿಕೊಂಡು ಅಲ್ಲಿಂದ ನಾವು ಸರ್ದಾರ್ ವಲ್ಲಭ ಭಾಯಿ ಪಟೇಲರ ಕಂಚಿನ ಮೂರ್ತಿ ಇದೆಯಲ್ಲ ಸೊ ಕಂಚಿನ ಮೂರ್ತಿಯನ್ನು ನೋಡಿಕೊಂಡು ನಾವು ಮತ್ತು ಸೊ ಕಂಚಿನ ಮೂರ್ತಿ ತುಂಬ ವಿಶೇಷವಾಗಿತ್ತದು ಸೊ ಮತ್ತು ಅದರಿಂದ ನಮಗೆ ತುಂಬ ಖುಷಿಯಾಯಿತು ಸೊ ಕಂಚಿನ ಮೂರ್ತಿ ಅದು ನರ್ಮದಾ ನದಿ ದಂಡೆಯ ಮೇಲೆ ಐತೆ ಸೊ ಆ ಕಂಚಿನ ಮೂರ್ತಿ ಯಾವ ರೀತಿ ಅಂತ ಅಂದ್ರೆ ರೈತರು ಏನು ಕಬ್ಬಿಣ ಕೊಟ್ಟಿರ್ತಾರಲ್ಲ ಸೊ ಕಬ್ಬಿಣವನ್ನು ಉಪಯೋಗಿಸಿಕೊಂಡು ಕಬ್ಬಿಣ ಮತ್ತು ಕಂಚನ್ನು ಉಪಯೋಗಿಸಿಕೊಂಡು ಅದರಿಂದ ತಯಾರು ಮಾಡಿರುವಂಥ ಮೂರ್ತಿ ಅದು ಸೊ ಅದನ್ನು ನಾವು ಏಕತಾ ಪ್ರತಿಮೆ ಅಂತಂದು ಕರಿತೀವಿ ಸೊ ಮತ್ತು ಇದು ಉದ್ದೇಶವಾಗಿತ್ತು ನಾವು ಕ್ರಿಕೆಟ್ ನೋಡಬೇಕಾಗಿತ್ತು ಸೊ ಕ್ರಿಕೆಟ್ ಅಂದರೆ ನಂಗೆ ಭಾಳ ಇಷ್ಟ ಸೊ ಭಾರತೀಯರೆಲ್ಲರೂ ಕ್ರಿಕೆಟನ್ನು ಇಷ್ಟಪಡ್ತಾರೆ ಆಲ್ಮೋಸ್ಟ್ ತೊಂಬತ್ತು ಪರ್ಸಂಟೇಜ್ ಎಲ್ಲ ಭಾರತೀಯರು ಕ್ರಿಕೆಟ್ ಇಷ್ಟಪಡ್ತಾರೆ ಸೊ ಅದನ್ನು ನೋಡಬೇಕಂತ ಉದ್ದೇಶ ಆಗಿತ್ತು ಸೊ ಅದನ್ನು ನೋಡೋ ಉದ್ದೇಶದಿಂದ ಹೋಗಿದ್ವಿ ಮತ್ತು ನಾನು ಒಂದು ಸರತಿ ಜಮ್ಮುವಿಗೆ ಪ್ರಯಾಣ ಮಾಡಿದ್ದೆ ಜಮ್ಮು ಕಾಶ್ಮೀರ ಸೊ ನಮ್ಮ ಭಾರತದ ಕಿರೀಟ ಅಂತಂದು ಕರಿತಾರೆ ಭಾರತದ ಭಾರತ ಮಾತೆಯ ಶಿರ ಅಂತ ಕರಿತಾರೆ ಸೊ ಜಮ್ಮು ಕಾಶ್ಮೀರದಲ್ಲಿ ನಾನು ಮೇನ್ ಉದ್ದೇಶ ಹೋಗಿದ್ದೆ ಸೊ ಹಿಮಾಲಯ ಪರ್ವತಗಳನ್ನು ನೋಡಬೇಕಂತ ಅನ್ನಿಸ್ತು ಹಿಮಾಲಯ ಪರ್ವತಗಳನ್ನ ಯಾಕೆ ನೋಡಬೇಕು ಅಂತ ಅಂದ್ರೆ ಸೊ ಹಿಮಾಲಯ ಪರ್ವತ ನಮ್ಮ ಪುರಾಣಗಳ ಪ್ರಕಾರ ಹಿಂದೂ ನಮ್ಮ ಹಿಂದೂಗಳ ಪುರಾಣದ ಪ್ರಕಾರ ಸೊ ಅಲ್ಲಿ ಈಶ್ವರನ ಪರಮೇಶ್ವರನ ವಾಸ ಸ್ಥಾನವಿದೆ ಸೊ ಅದನ್ನು ನಾವು ನೋಡಬೇಕು ಸೊ ಅಲ್ಲಿ ಯಾವ ರೀತಿ ಇದೆ ಅಲ್ಲಿ ಹಿಮಾಲಯ ಪರ್ವತಗಳು ಯಾವ ರೀತಿ ಇರ್ತವು ಸೊ ಅಲ್ಲಿ ನದಿಗಳು ಹೇಗೆ ಹರಿತವು ಸೊ ಅವನ್ನೆಲ್ಲ ನಾನು ನೋಡಬೇಕು ಸೊ ಅಲ್ಲಿ ಮತ್ತೆ ಬೇರೆ ಬೇರೆ ಗಿರಿಧಾಮಗಳಿದ್ದಾವೆ ಅಲ್ಲೆಲ್ಲ ಸೊ ಅಲ್ಲಿ ಮತ್ತು ಬೇರೆ ಬೇರೆ ಪ್ರಾಣಿಗಳು ಹಿಮಕರಡಿಗಳಾಗಿರ್ಬೋದು ಸೊ ಮತ್ತೆ ತೋಳಗಳಾಗಿರ್ಬೋದು ಸೊ ಈ ರೀತಿ ನಾವು ಬೇರೆ ಬೇರೆ ಪ್ರಾಣಿಗಳನ್ನು ನೋಡ್ಬೇಕಂತದ್ದು ಅಲ್ಲಿ ಹೋಗಿದ್ವಿ ಸೊ ಇದರಿಂದ ನಮಗೆ ಭಾಳ ಖುಷಿಯಾಯಿತು ಸೊ ಅಲ್ಲಿ ಹಿಮದಲ್ಲಿ ಸೊ ಈ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ರೀತಿ ಹಿಮಾಲಯ ಪರ್ವತಗಳಿಲ್ಲ ಬಟ್ ಅಲ್ಲಿ ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ ಸೊ ಅವುಗಳನ್ನೆಲ್ಲ ನೋಡಿ ನಮಗೆಲ್ಲ ತುಂಬ ಖುಷಿಯಾಯಿತು ಮತ್ತು ನಾವು ಮತ್ತು ನಾವು ಹಿಮಾಲಯ ಪರ್ವತಗಳನ್ನು ನೋಡ್ಕೊಂಡು ಅಲ್ಲಿಂದ ಅಲ್ಲಿ ಸಿಕ್ಕಾಪಟ್ಟೆ ಸೇಬು ಹಣ್ಣುಗಳ ಗಿಡಗಳನ್ನು ಭಾಳ ಬೆಳೆದವ್ರಿದ್ದಾರೆ ಸೊ ನನ್ನದು ಇನ್ನೊಂದು ಉದ್ದೇಶ ಆಗಿತ್ತು ಅಲ್ಲಿರುವಂಥ ಲೋಕಲ್ ಸೇಬು ಹಣ್ಣುಗಳನ್ನು ನಾವು ತೊಗೊಂಡು ಬರಬೇಕು ಮನೆಗೆ ತೊಗೊಂಡು ಬರ್ಬೇಕಂತಂದು ನಾನು ಹಿಮಾಲಯಕ್ಕೆ ಹೋಗಿದ್ದು ನಾನು ಎನ್ ಸಿ ಸಿ ಕ್ಯಾಂಪ್ನಲ್ಲಿದ್ದಾಗ ನಾನು ಎನ್ ಸಿ ಸಿ ಕ್ಯಾಂಪ್ನಲ್ಲಿದ್ದಾಗ ನಾ ಎನ್ ಸಿ ಸಿ ವತಿಯಿಂದ ನಾವು ಹಿಮಾಲಯಕ್ಕೆ ಹೋಗಿದ್ದೆ ನಾವಲ್ಲಿ ಬೇರೆ ಕಡೆ ಪ್ರವಾಸಕ್ಕೆ ಹೋಗಿದ್ವಿ ಪ್ರಯಾಣ ಮಾಡಿದ್ವಿ ಆ ಕಡೆ ದೆಲ್ಲಿ ಅಲ್ಲಿ ಸೊ ಅಲ್ಲಿಂದ ನನಗೆ ಭಾಳ ಖುಷಿಯಾಯಿತು ಅದು ಒಂದು ಸೊ ನಮ್ಮ ಕಾಲೇಜು ದಿನಗಳಲ್ಲಿ ಮರೆಯಲಾರದಂಥ ಒಂದು ಅನುಭವ ನೀಡಿತ್ತು ಮತ್ತು ಇನ್ನೊಂದು ಹೇಳಬೇಕು ಅಂತ ಅಂದ್ರೆ ನಾವು ಪ್ರಯಾಣ ಮಾ ಈ ಕಡೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಉಡುಪಿ ಸೊ ಇಲ್ಲೆಲ್ಲ ನಾವು ಪ್ರಯಾಣ ಮಾಡಿದ್ವಿ ನಮ್ಮ ಕಾಲೇಜು ದಿನಗಳಲ್ಲಿ ಇಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಮಿನಿ ಬಸ್ ಮಾಡಿಕೊಂಡು ಇಲ್ಲೆಲ್ಲ ನಾವು ಪ್ರಯಾಣ ಮಾಡಿದ್ವಿ ಸೊ ಅದು ನಮ್ಮ ಜೀವನದಲ್ಲಿ ಅತ್ಯಂತ ಮರೆಯಲಾಗದಂಥ ಒಂದು ಪ್ರಯಾಣ ಅಂತಂದು ಹೇಳ್ಬೋದು ಯಾಕಂತ ಅಂದ್ರೆ ನಮ್ಮ ಉದ್ದೇಶ ಇದ್ದಿದ್ದೆ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಸೊ ಫೈನಲ್ ಏನು ಸೇಮ್ ಇರುತ್ತಲ್ಲ ಕಾಲೇಜಲ್ಲಿ ಆ ಫೈನಲ್ ಸೇಮ್ ಅಲ್ಲಿ ನಾವು ಮತ್ತೆ ಆದ್ಮೇಲೆ ನಾವು ಸಿಗೋಂಗಿಲ್ಲ ಎಲ್ಲರೂ ಬೇರೆ ಬೇರೆ ನಮ್ಮ ಕೆಲಸದಲ್ಲಿ ನಿರತರಾಗಿ ಬಿಡ್ತೀವಿ ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಕಡೆದಾಗಿ ಒಂದು ಸರ್ತಿ ಹೋಗ್ಬೇಕಂತಂದು ನಂಗೆ ಭಾಳ ಆಸೆ ಇತ್ತು ಸೊ ಅದು ಈಡೇರಿತ್ತು ಸೊ ನಾವಲ್ಲಿ ಹೋದಾಗ ಧರ್ಮಸ್ಥಳದಾಗ ಮಂಜುನಾಥೇಶ್ವರನ ಧರ್ಮ ದರ್ಶನ ಮಾಡಿಕೊಂಡ್ವಿ ಒಂದಲ್ಲಿ ಊಟ ಪ್ರಸಾದಕ್ಕೆ ಮಹಾಪ್ರಸಾದಕ್ಕೆ ತುಂಬ ಪ್ರಸಿದ್ಧಿ ಆಗಿರುವಂಥ ಸ್ಥಳ ಅದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೊ ಅಲ್ಲಿ ಪ್ರಸಿದ್ಧವಾದ ಶ್ರವಣ ಬೆಳಗೋಳ ವಿಗ್ರಹ ಇದೆ ಗೊಮ್ಮಟೇಶ್ವರನ ವಿಗ್ರಹವು ಇದೆ ಸೊ ಗೊಮ್ಮಟೇಶ್ವರನ ವಿಗ್ರಹ ನೋಡ್ಕೊಂಡು ಮತ್ತೆ ನಾವಲ್ಲಿಂದ ಉಡುಪಿಗೆ ಹೋಗಿದ್ವಿ ಉಡುಪಿಯಲ್ಲಿ ಏನಂತ ಅಂದ್ರೆ ಬೀಚಿದೆ ಉಡುಪಿಯಲ್ಲಿ ಬೀಚಿದೆ ಮಲ್ಪೆ ಬೀಚಿದೆ ಸೊ ಉಡುಪಿಯಿಂದ ನಾವು ಎಲ್ಲಿಗೆ ಕೃಷ್ಣ ಮಠಕ್ಕೆ ಹೋಗಿದ್ವಿ ಸೊ ಕೃಷ್ಣನ ಒಂದು ಉದ್ಭವ ಮೂರ್ತಿ ಅನ್ಬೋದು ಮತ್ತೆ ಕೃಷ್ಣ ಕನಕದಾಸರ ಭಕ್ತಿಗೆ ಒಲಿದು ದರ್ಶನ ನೀಡುವಂಥ ಒಂದು ಪ್ರಸಿದ್ಧವಾದ ಸ್ಥಳ ಉಡುಪಿ ಸೊ ಅಲ್ಲಿ ಕೃಷ್ಣ ದರ್ಶನ ಮಾಡ್ಕೊಂಡ್ವಿ ಸೊ ಅಲ್ಲಿಂದ ನಾವು ನಿಸರ್ಗಧಾಮ ಅಂತ ಇದೆ ಮಡಿಕೇರಿ ಹತ್ರ ನಿಸರ್ಗಧಾಮ ಸೊ ಆ ನಿಸರ್ಗಧಾಮಕ್ಕೆ ಹೋಗಿದ್ವಿ ಸೊ ಆ ನಿಸರ್ಗಧಾಮದಲ್ಲಿ ನದಿ ಝರಿ ಸೊ ಅಲ್ಲೆಲ್ಲ ಝರಿ ಹರಿತವೆ ನೀರಿನ ಸಣ್ಣ ಸಣ್ಣ ಝರಿಗಳಿವೆ ಸೊ ಆ ಝರಿಗಳಲ್ಲಿ ನೋಡ್ಕೊಂಡು ಆಟ ಆಡಿ ನಾವೆಲ್ಲ ತುಂಬ ಖುಷಿಪಟ್ವಿ ನಾವು ಫ್ರೆಂಡ್ಸೆಲ್ಲ ಸೊ ಅದು ಒಂಥರ ನಮ್ಮ ಜೀವನದಲ್ಲಿ ಮರೆಯಲಾರದಂಥ ಒಂದು ಕ್ಷಣ ಆಗಿದೆ ಮತ್ತು ಅಲ್ಲಿಂದ ನಾವು ನಿಸರ್ಗಧಾಮದಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದ್ವಿ ಸೊ ನಮ್ಮ ದೈನಂದಿನ ವಸ್ತುಗಳನ್ನು ಖರೀದಿ ಮಾಡಿದ್ವಿ ಸೊ ಅವರುಗಳಿಂದೆಲ್ಲ ನಮಗೆ ತುಂಬ ಖುಷಿಯಾಯಿತು ಮತ್ತೆ ದೈನಂದಿನ ವಸ್ತುಗಳಂತ ಅಂದ್ರೆ ನಾವು ಹೊರಗಡೆ ಹೋದಾಗ ಬ್ಯಾಗ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತೆ ನಾವು ಕೆಲವೊಂದಿಷ್ಟು ನಮಗೆ ಇಷ್ಟವಾದಂತಹ ವಸ್ತುಗಳನ್ನ ಕೊಂಡು ಕೊಂಡ್ವಿ ಗಿಫ್ಟ್ಸ ನಮ್ಮ ಫ್ರೆಂಡ್ಸಿಗೆ ಎಲ್ಲ ಗಿಫ್ಟೆಲ್ಲ ಕೊಡಬೇಕಲ್ಲ ಯಾವ್ದಾರು ಫಂಕ್ಷನ್ಸ್ ಬಂದಾಗ ಸೊ ಅವ್ರಿಗೆಲ್ಲ ಗಿಫ್ಟನ್ನು ಖರೀದಿ ಮಾಡಿದ್ವಿ ಸೊ ಈ ರೀತಿ ನಮಗೆ ಬೇರೆಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಪ್ರಯಾಣ ಮಾಡಿರ್ತೀವಿ ಮತ್ತು ಬೇರೆ ರಾಜ್ಯ ಅಂತ ಅಂದ್ರೆ ಮತ್ತೆ ನಾವು ಪ್ರಯಾಣ ಮಾಡಿದ್ದು ಆಂಧ್ರದ ಕಡೆ ಸೊ ಆಂಧ್ರದ ಕಡೆ ನಾವು ಪ್ರಯಾಣ ಮಾಡಿದ್ವಿ ಎದಕ್ಕೆ ಮಾಡಿದ್ವಿ ಅಂತ ಅಂದ್ರೆ ಸೊ ಆಂಧ್ರದಲ್ಲಿ ಏನಂತ ಅಂದ್ರೆ ಭಾಳ ವಿಶೇಷವಾಗಿ ಮದುವೆಗಳಾಗ್ತಾವೆ ಆಂಧ್ರದಲ್ಲಿ ಸೊ ಆಂಧ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮದುವೆಗಳು ಬೆಳಗ್ಗಿನ ಹೊತ್ತು ಬೆಳಗ್ಗೆ ಅಂತ ಅಂದ್ರೆ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಮದುವೆ ಆದರೆ ಅಂತ ಅಂದ್ರೆ ಆಂಧ್ರದಲ್ಲಿ ಏನಂತ ಅಂದ್ರೆ ರಾತ್ರಿ ಹೊತ್ತು ಮದುವೆ ಮಾಡ್ತಾರೆ ಸೊ ಅಲ್ಲಿ ಯಾವ ರೀತಿ ಮದುವೆ ಮಾಡ್ತಾರೆ ರಾತ್ರಿ ಹೊತ್ತಲ್ಲಿ ಏನೇನು ವಿಶೇಷ ಇದೆ ವಿಶೇಷತೆ ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಮದುವೆ ಪದ್ಧತಿ ಪ್ರಕಾರಗಳಿವೆ ಸೊ ಆಂಧ್ರದಲ್ಲಿ ಅವ್ರು ಯಾವ ರೀತಿ ಮದುವೆ ಮಾಡ್ತಾರೆ ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು ಸೊ ಅದು ವಿಶೇಷ ಸೊ ಅದು ಏನು ಎಲ್ಲ ತಿಳ್ಕೊಳ್ಬೇಕಲ್ಲ ಈ ಜೀವನದಲ್ಲಿ ಸೊ ಅದಕ್ಕೆ ಏನಂತ ಅಂದ್ರೆ ನಾವು ಹೋಗಿದ್ವಿ ಆಂಧ್ರಕ್ಕೂ ಅಲ್ಲಿ ನೋಡಿಕೊಂಡು ಅಲ್ಲಿ ಮದುವೆಗಳು ಯಾವ ರೀತಿ ಆಗ್ತವೆ ಅಲ್ಲೆಲ್ಲ ರಾತ್ರಿ ಹೊತ್ತು ಮದುವೆ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡಿ ಸೊ ನಮ್ಗೆ ತುಂಬ ಖುಷಿಯಾಯಿತು ಸೊ ಈ ರೀತಿ ಬೇರೆ ಬೇರೆ ಕಡೆ ರಜೆಗಳಲ್ಲಿ ಪ್ರವಾಸ ಮಾಡಿದಾಗ ಸೊ ನಾವು ಈ ರೀತಿಯಾಗಿ ನಾವು ಅನುಭವವನ್ನು ಪಡ್ಕೊಂಡ್ವಿ